ವಕೀಲರು ಒಬ್ಬ ಅಪರಾಧಿ ನಿರಪರಾಧಿಯಾಗಲು ನಿರಪರಾಧಿ ಅಪರಾಧಿ ಆಗಲು ವಕೀಲವ್ರದು ಮುಖ್ಯ ಪಾತ್ರವಾಗಿರ್ತದೆ ಆದರೆ ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುವುದು ತಪ್ಪು ಮಾಡದೆ ಇರೋವ್ರನ್ನು ಶಿಕ್ಷೆಯಿಂದ ರಕ್ಷಿಸುವವರು ಎಲ್ಲ ವಕೀಲರದೇ ಆಗಿರುತ್ತದೆ ವಕೀಲರು ಸತ್ಯಮೇವ ಜಯತೇ ಎಂಬ ಘೋಷವಾಕ್ಯ ನುಡಿಬೇಕಾಗ್ತದೆ ಆದರೆ ಇಲ್ಲಿ ಸತ್ಯಾನು ಕಾಣಲ್ಲ ಎಲ್ಲ ವಕೀಲರು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಸುಳ್ಳೇಳುವ ಲಾಯರ್ಗಳು ಇದ್ದಾರೆ ಆ ಲಾಯರ್ಗಳಿಗೆ ಪೋಲಿಸರು ಒಂದು ರೀತಿಯ ಬ್ಯಾ ಬೆನ್ನು ಮೂಳೆ ಇದ್ದಂಗೆ ಪೋಲೀಸರು ತಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡಿದರೆ ವಕೀಲರು ಬೇಕಿರುವ ಅವಶ್ಯಕತೆ ಇಲ್ಲ ಆದರೆ ಪೋಲೀಸವರು ಈ ಲಂಚ ದೃಷ್ಟಿಯಲ್ಲಿ ಎಲ್ಲ ವಕೀಲರು ಪೋಲೀಸರು ಎರಡೂ ಒಂದೇ ಅಂತ ಭಾವಿಸಬಹುದು ಏಕೆಂದರೆ ಪೋಲೀಸರು ತಮ್ಮ ಕೆಲಸವನ್ನು ಪಕ್ಕಕ್ಕಿಟ್ಟು ತಮ್ಮ ಜೇಬು ತುಂಬುವ ಲಾಭವನ್ನೇ ಹೆಚ್ಚು ಬಯಸುತ್ತಾರೆ ಇದು ಒಂದು ಪಂಚಾಯಿತಿ ಪಂಚಾಯಿತಿ ಅಲ್ಲ ಒಂದು ತಾಲೂಕ್ಕಿಂದ ಹಿಡ್ದು ಒಂದು ಡಿಷ್ಟಿಕ್ಕಿಂದ ಹಿಡ್ದು ಎಲ್ಲ ರೀತಿಯ ರಂಗದಲ್ಲೂ ತಮ್ಮ ಧಾರಣೆಗಳನ್ನು ನೋಡುತ್ತಿರುವುದು ಆದರೆ ಪಂಚಾಯಿತಿಯಲ್ಲಿಯೇ ನನ್ನ ಖಾತೆಯ ನಂಬರನ್ನು ಹುಡುಕಲು ನಾನು ಹೋದಾಗ ಅಲ್ಲಿನ ಸರ್ಕಾರಿ ನೌಕರರು ಜಾಸ್ತಿ ಹೀನಾಯವಾಗಿ ಪ್ರವರ್ತಿಸಿದರು ಯಾಕೆ ಅಂತ ನಾನು ಕೇಳಿದರೆ ನಿಮ್ಮಂಥವರು ಬರೋವ್ರೆಷ್ಟೊ ಹೋಗೋವ್ರೆಷ್ಟೊ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲೇ ನಾವು ನೋಡಬೇಕು ಅಂತ ಅಂದರು ಆದರೆ ನಮ್ಮಿಂದ ಅವ್ರು ಕೆಲಸ ಮಾಡುತ್ತಾರೆಂದು ಅವರು ಅರ್ಥ ಮಾಡಿಕೊಳ್ಳಿಲ್ಲ ಪ್ರಜೆಗಳಿಂದ ಕೆಲಸ ಮಾಡುವ ಪ್ರಜೆಗಳ್ಗಾಗಿ ಕೆಲಸ ಮಾಡುವವರೇ ಈ ಸರ್ಕಾರಿ ನೌಕರರು ಆದರೆ ಆ ಸರ್ಕಾರಿ ನೌಕರರು ಸರ್ಕಾರ ಹುದ್ದೆಯನ್ನು ನೋಡಿ ಅವರಿಗೆ ಆ ಥರ ಮಾತಾಡುವ ಶೈಲಿಯನ್ನು ಬದಲಾಯಿಸ್ಕೊಬೇಕು ಯಾವುದೇ ರೀತಿ ತಪ್ಪು ಮಾಡದೆ ಇರೋವ್ರು ನಮ್ಮದು ಹುಡುಕಿದ್ರೂ ಸಿಗಲ್ಲ ಹಾಗಂತ ತಪ್ಪು ಮಾಡೋದೇ ಅವರ ಕೆಲಸ ಅಲ್ಲ ಎಲ್ಲರ ಎಲ್ಲವ್ರು ಎಲ್ಲರನ್ನೂ ರಕ್ಷಿಸುವುದೇ ಪೋಲೀಸರ ವಕೀಲರ ಕರ್ತವ್ಯವಾಗಿರುತ್ತೆ ಆದರೆ ತಪ್ಪು ಮಾಡಿರೋವ್ರಿಗೆ ಶಿಕ್ಷೆ ಮಾಡಬೇಕು ಸರಿ ಮಾಡ್ದವ್ರಿಗೆ ನ್ಯಾಯ ಒದಗಿಸಬೇಕು ಈ ಕೆಲಸ ಕರೆಕ್ಟಾಗಿ ನಡೆಯುತ್ತಿಲ್ಲ ಆದರೆ ಜಾಸ್ತಿ ಅನ್ಯಾಯಕ್ಕೆ ಒಳಗಾಗುತ್ತಿದೆ ನಮ್ಮ ಸಮಾಜ ಇದನ್ನು ಮುಕ್ತ ಸಮಾಜವಾಗಿ ಮಾಡಲು ಕೇವಲ ಮೂರು ವ್ಯಕ್ತಿಗಳಿಗೆ ಮಾತ್ರ ಅವಶ್ಯಕ ಅದರಲ್ಲಿ ಪೋಲೀಸರು ಅರ್ಧ ಪಾಲು ಹೊಂದಿರುತ್ತಾರೆ ವಕೀಲರು ಇನ್ನಷ್ಟು ಪಾಲು ಹೊಂದಿರುತ್ತಾರೆ ಇವರಿಬ್ರಿಂದ ಒಂದು ಸ್ವಚ್ಛವಾದ ಸಮಾಜವನ್ನು ನಾವು ಕಾಣಲು ಕಾಣಬಹುದು ಹಾಗಿರ್ಬೇಕಾದ್ರೆ ಅತಿ ಹೆಚ್ಚು ಲಂಚಗಳನ್ನು ಪಡೆಯುವ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಈ ಲಂಚದ ದೃಷ್ಟಿಯಿಂದ ಬಿಟ್ಟು ಬೇರೆ ತಮ್ಮ ಕೆಲಸಗಳನ್ನು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಮಾಡಿದರೆ ನಾವು ತಪ್ಪು ಮಾಡದೆ ಇರೋವ್ರನ್ನು ರಕ್ಷಿಸಬಹುದು ತಪ್ಪು ಮಾಡಿದವ್ರನ್ನ ಉಳಿಸೋದು ಸಹಜ ಆದರೆ ತಪ್ಪೇ ಮಾಡದೇ ಇರೋವ್ರನ್ನು ರಕ್ಷಿಸಿಕೊಳ್ಳಬೇಕಲ್ಲ ಅದರಿಂದ ನಮ್ಮ ಕೈಯಲ್ಲಾದಷ್ಟು ನಾವು ಕರೆಕ್ಟಾಗಿರಬೇಕು ಒಬ್ಬರಿಗೆ ತೊಂದರೆ ಕೊಡೋಕ್ಕೋಗ್ಬಾರ್ದು ಒಬ್ಬರಿಗೆ ತೊಂದರೆ ಕೊಟ್ಟು ನಾವು ಜೀವಿಸೋದು ತಪ್ಪು ನಮ್ಮ ಕಷ್ಟದ ಮೇಲೆ ನಾವು ಬೆಳಿಬೇಕೆ ಹೊರತು ಇತರರ ಕಷ್ಟದ ಮೇಲೆ ಬೆಳಿಯಬಾರದು ಕೆಲವೊಂದು ಸಂದರ್ಭದಲ್ಲಿ ಆ ಭ್ರಷ್ಟಾಚಾರಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಅಮೌಂಟನ್ನು ಯಾವ ರೀತಿ ಖರ್ಚು ಮಾಡುತ್ತಾನೋ ಅವರಿಗೆ ಮಾತ್ರ ಅದು ತಿಳಿದಿರುತ್ತದೆ ಅಂಥ ಇದರಲ್ಲಿ ಈ ವಕೀಲರಿಗೆ ಹಂಚಲು ಸಾಕಾಗಲ್ಲ ಅದೇ ರೀತಿ ಪೋಲೀಸರಿಗೂ ಸಾಕಾಗಲ್ಲ ಅದರಿಂದ ಒಳ್ಳೆಯವರನ್ನ ರಕ್ಷಿಸಿಕೊಳ್ಳುವುದು ವಕೀಲರವರ ಕರ್ತವ್ಯ ಅದೇ ರೀತಿ ತಪ್ಪು ಮಾಡಿದವ್ರನ್ನೂ ಸರಿ ಹೇಳುವುದು ಪೋಲಿಸವರ ಕರ್ತವ್ಯ